ಟಿವಿ ಇವಾಗ ನಮ್ಮನೆ ಇರೋದು ಸ್ಯಾಮ್ಸಂಗ್ ಟಿವಿ ಸ್ಯಾಮ್ಸಂಗ್ ಟಿವಿ ನಾನು ಅವಾಗ ತಗೊಂಡಾಗ ನಾಲ್ಕು ವರ್ಷ ಆಯಿತು ತಗೊಂಡು ಇನ್ನೂ ಸಹ ಮೊದಲು ಹೇಗಿತ್ತು ತಗೊಂಡು ಈಗಲೂ ಅದೇ ರೀತಿ ಇದೆ ಅದರಲ್ಲಿ ತುಂಬ ಹೆಚ್ಚಿನ ಫೀಚರ್ಸ್ಗಳು ಸಹ ಇದೆ ಹಳೆ ಟಿವಿ ನಮ್ಮನೆ ಅವಾಗ್ ಇದ್ದಿದ್ದ ಟಿವಿ ಡೂಮ್ ಟಿವಿ ಯಾವ್ದೊಂದು ಕಂಪ್ನಿ ನೆನ್ಪಾಗ್ತಿಲ್ಲ ಆ ಡೂಮ್ ಟಿವಿ ಇತ್ತು ಅದ್ರಲ್ಲಿ ಅಷ್ಟು ಫೀಚರ್ಸ್ಗಳು ಇದ್ದಿಲ್ಲ ಈಗ ಸ್ಯಾಮ್ಸಂಗ್ ಟಿವಿ ತೊಗೊಂಡಾಗ ಎಲ್ಲಾರು ಇದೇ ಟಿವಿಲ್ಲಿ ಕೂತ್ಕೊಂಡು ಫಿಲಮ್ ನೋಡದಾಗಿರ್ಬೋದು ಅಥವಾ ಸೀರಿಯಲ್ಗಳು ನೋಡೋದಾಗಿರ್ಬೋದು ನ್ಯೂಸ್ ನೋಡೋದಾಗಿರ್ಬೋದು ಇದೇ ಟಿವಿಯಲ್ಲಿ ನೋಡೋದಿಕ್ಕೆ ಇಷ್ಟಪಡ್ತಾರೆ ಇದು ತುಂಬಾ ಲಾರ್ಜ್ ಆಗೂ ಇದೆ ತರ್ಟಿಟು ಸೆಂಟಿಮೀಟರ್ ಇದೆ ಹಾಗೂ ಇದ್ರದ್ದು ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆಮೇಲೆ ಇದು ಟಿವಿ ಹಾಕಿದ ತಕ್ಷಣ ಖುಷಿ ಆಗೋದು ಅಂತ ಹೇಳದರೆ ಅದು ಎಚ್ ಡಿ ಒಂದು ವೀಡಿಯೋ ಪ್ಲೇಯರ್ ನಮಗೆ ಕಾಣುತ್ತೆ ಮತ್ತು ಈ ಟಿವಿಲ್ಲಿ ನಾವು ಎಷ್ಟೇ ಹೊತ್ತು ಎರಡು ಅವರ್ ಮೂರು ಅವರು ಕಂಟಿನ್ಯೂಸ್ ಆಗಿ ಎಷ್ಟೇ ಅವರ್ ನೋಡುದರೂನು ಟಿವಿ ಈಟ್ ಆಗೋದು ಈ ಥರ ಎಲ್ಲ ಏನಿಲ್ಲ ಅದಕ್ಕೆ ಬೇಕಾದಂಥ ಒಂದು ಏನಂದರೆ ಅದಕ್ಕೆ ಕೆಪಾಸಿಟಿ ಏನಿದೆ ಅದನ್ನ ಟಿವಿಯಲ್ಲಿ ಅಳ್ವಡ್ಸಿರ್ತಾರೆ ಹಾಗು ನಮಗೆ ಟಿವಿ ತರ್ಬೇಕಾದರೆ ಒಳ್ಳೆಯ ಪ್ಯಾಕೇಜ್ ಫುಲ್ಲು ಕವರ್ ಮಾಡಿ ಆ ಟಿವಿನ ನಮಗೆ ಏನು ಏನು ಡ್ಯಾಮೇಜ್ ಆಗ್ದಂಗೆ ಮನೇಲಿ ಬಂದು ನಾವು ಅದನ್ನ ಸೆಟಪ್ ಮಾಡಿ ಅದನ್ನ ಮನೆಲ್ಲಿ ಗೋಡೆಗೆ ಇಡ್ತೀವಲ್ಲ ಆ ರೀತಿ ಅದನ್ನ ಕರೆಕ್ಟಾಗೆ ಮಾಡ್ಕೊಟ್ಟಿದ್ದರು ಟಿವಿಲ್ಲಿ ಇವಾಗ ಇನ್ನೂ ಹೆಚ್ಚು ಹೆಚ್ಚಿನ ಒಳ್ಳೆಯ ತಂತ್ರಜ್ಞಾನದ ಟಿವಿಗಳು ಸಹ ಬಂದಿದೆ ತುಂಬಾ ರೇಟಿನದ್ದು ಈಗ ಹತ್ತು ಸಾವಿರದಿಂದ ಹಿಡಿದು ಒಂದು ಲಕ್ಷದ ಮೇಲು ಸಹ ಟಿವಿಗಳಿದೆ ಅದರಲ್ಲಿ ನಮಗೆ ಈ ಟಿವಿ ಸಿಕ್ಕಿರೋದು ನಮಗೆ ಚೆನ್ನಾಗಿದೆ ಇದ್ರ ಫೀಚರ್ಸು ತುಂಬಾ ಚೆನ್ನಾಗಿದೆ ಸೌಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ವೀಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಈ ಟಿವಿಲ್ಲಿ ತುಂಬಾ ನಾವು ದೃಶ್ಯಗಳನ್ನ ನೋಡೋದಕ್ಕೆ ಫಿಲಮ್ಮು ಹಾಗೂ ಏನೇ ಒಂದು ನೋಡೋದಕ್ಕೂ ಸಹ ಈ ಟಿವಿ ಖುಷಿಯಾಗತ್ತೆ ಆಮೇಲೆ ಈ ಟಿವಿ ನಾನು ಸ್ಟಾರ್ಟಿಂಗ್ ತಗೊಂಡಿದ್ದಾಗ ಒಂದು ಸ್ವಲ್ಪ ಒಂದು ಬೇರೆ ಟಿವಿಗಳಿಗೆ ಎಲ್ಲಾ ಹೋಲಿಸ್ಕೊಂಡ್ರೆ ಅಂಗಡಿಲಿ ಹೋಗಿ ಒಂದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದಾಗ ಕಮ್ಮಿ ದರದಲ್ಲೇ ನಮಗೆ ಈ ಟಿವಿ ಸಿಕ್ಕಿದೆ